ಹಾಂ ನಮ್ಸ್ಕಾರ ಸರ ಸರ ನಾವು ಇಲ್ಲಿ ಪಕೀರಪ್ಪ ಮೂರ್ಕಟ್ಟಿ ಅಂತ್ಹೇಳಿ ಸರ ಈ ಧಾರ್ವಾಡ ದಿನ್ತ್ರ ಮಾತಾಡಕತ್ತೀವಿ ಸರ ಏನಿಲ್ಲ ಸರ ನಮ್ಗ ಒಂದು ಟೂರ್ ಹೊಂಟಿದ್ದೀವಿ ಸರ ಶೃಂಗೇರಿ ಹೊರ್ನಾಡು ಒಂದು ನಾಲ್ಕು ದಿವ್ಸದ ಟೂರ್ ಇದೆ ಸರ ಆ ನಿಮ್ದು ನಮ್ಮದು ಈ ಸ್ಕೂಲಿಂದು ಬೇಕು ಸರ ಸ್ಕೂಲಿ ಹುಡುಗರಿಗೆ ಕರ್ಕೊಂಡು ಹೋಗ್ಬೇಕಂತ ಸರ ಹಾಂ ಸರ ನಾವು ಜವಬ್ದಾರಿ ನಮ್ಮ ಹೆಡ್ಮಾಸ್ಟರ್ ತೆರಪಿನ ನಾವು ಬ ಸ್ಕೂಲ್ ವತಿಯಿಂದ ಪರ್ಮಿಶನ್ ತಕೊಂಡೀವಿ ಸರ ತಕೊಂಡೀವಿ ಆಮೇಲೆ ನಿಮ್ದು ವಿ ಆರ್ ಎಲ್ದ ಟ್ರಾವಲಿಂಗ್ ಅಲ್ಲಾ ಸರ್ ಹಾಂ ಹಾಂ ರೈಟ್ ಸರ್ ರೈಟ್ ಸರ್ ನಮಗೆ ಒಂದು ಬಸ್ಸ್ ಬೇಕು ಸರ್ ಹಾಂ ಸರ ಹಾಂ ಟೊಟಲ್ ಒಂದು ನಾ ಅರವತ್ತು ಜನ ಐತೈತಿ ಸರ್ ಅರವತ್ತು ಸ್ಟುಡೆಂಟ್ ಅದು ನಮ್ಮ ಸ್ಟಾಪೇಲ್ ಹೌದೇನು ಸರ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಪ ಅಂದರೆ ಎರಡು ಬಸ್ ನಾವು ತಗೋಬೇಕಾಕೈತಿ ಸರ ಈ ಥರ ಬಾಡ್ಗಿ ಆಮೇಲೆ ಅದು ಟೂಲೊಂದು ಮತ್ತು ಡ್ರೈವರ್ ಬತ್ತಾ ಗಿತ್ತಾ ಎಲ್ಲಾ ಇರ್ಲಾಕ ನಮಗೂ ಸ್ವಲ್ಪ ಡಿಟೈಲ್ ಕೊಡ್ರಿ ಸರ್ ಹ್ಞೂ ಹ್ಞೂ ಸರ ಹೇಳ್ಡ್ರಿ ಹಾಂ ರೀ ಹಾಂ ಹಾಂ ಸರ್ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಬರ ಬರಿ ತುಂಬಲೇ ಬೇಕು ಬಿಲ್ ಹಾಂ ರೀ ಹಾಂ ಬರಾಬರಿ ಅಲ್ಲ ಟೂಲ್ ಗೀಲ್ ಎಲ್ಲಾರ ಅವಾ ತುಂಬುದ್ರಿ ಹಾಂ ಹೌದಲ್ಲ ಸರ ಹಾಂ ವೈ ಏ ಟು ಜಡ್ ಎಲ್ಲ ನಿಬ್ಲೆನ ಲೆಕ್ಕ ಹಿಡ್ಕೊಂಬಿಡ್ರಿ ಸರ ಹಾಂ ರೀ ಹಾಂ ರೀ ಅರವತ್ತು ಸಾವಿರ ಎರಡು ಬಸ್ಸಿಗೆ ಒಂದಿನಕ್ಕೆ ಅರವತ್ತು ಸಾವಿರ ರೀ ಸೊಲ್ಪ ರಿಜನೆಬಲ್ ಮಾಡ್ರಿ ಸರ ಯಾಕನ್ ನಮ್ಮದು ಸ್ಕೂಲ್ ಹುಡುಗುರ್ದ ಅವು ಪಾಪಾ ಅವ್ರ ಕಡೆ ರೈತ್ರ ಮಕ್ಳು ಇರ್ತಾರ ಅವ್ರ್ಗೆ

ಹ್ಞೂ ಹ್ಞೂ

ಸರ ಒಬೊಬ್ಬ ಏ ಕಡ್ಮಿ ಮಾಡ್ರಿ ಸರ ಇನೊಂನ್ ಸ್ವಲ್ಪ ಹೌದು ಹೌದು ಹೌದು ಸ್ವಲ್ಪ ಇನ್ನ ಕಡ್ಮಿ ಮಾಡ್ರಿ ಸರ ಸ್ಕೂಲ್ ಹುಡುಗರು ಅವ್ರು ಪಾಪ ಎಲ್ಲ ಬಡವ್ರು ಇರ್ತಾವ ನೋಡ್ರಿ ಆಯ್ತು ಸರ್ ನೋಡ್ರಿ ಸರ್ ಆಯ್ತು ತೊರ್ಸಿ ಸ್ ಆಯ್ತು ಆಯ್ತು ಒಕೆ ಸರ್ ತ್ಯಾಂಕ್ ಯು

ಹಾಂ ಆಯ್ತು ತೊರಿಸಿ ಒಕೆ ಸರ್ರ್ ರೈಟ್ ಸರ್ ಹಾಂ ಹೇಳ್ತೀನಿ ತೋರಿಸಿ ಹ್ಞೂ